ಕಾಲ ಕಳೆದಂತೆಲ್ಲ ಸಮಾಜದಲ್ಲಿ ಬದಲಾವಣೆಗಳು ಬೇಡಿಕೆಗಳು ಅವಶ್ಯಕತೆಗಳು ಇರ್ತನೇ ಇರ್ತವೆ ಬದಲಾವಣೆಗಳು ಆಗ್ತನೇ ಇರ್ತವೆ ಎಲ್ಲ ಹೊಸ ಹೊಸ ಥರದ ಬೇಡಿಕೆಗಳು ಬರ್ತನೇ ಇರ್ತದೆ ಅದರಲ್ಲಿ ಶಿಕ್ಷಣ ಅಂತ ಬಂದಾಗ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಕಾಣ್ಬೋದು ಈಗೀಗ ಅದರಲ್ಲೂ ಮಕ್ಕಳು ಇವಾಗ ಹಾನ್ಲೈನ್ ಕ್ಲಾಸು ಸ್ಮಾರ್ಟ್ ಅಂತ ಸ್ಮಾರ್ಟ್ ಕ್ಲಾಸ್ಗಳೆಲ್ಲ ಬಂದಾಗ ಅದ್ರದೇ ಆದಂಥ ಇದು ಒಳ್ಳೆಯದೂ ಇರುತ್ತೆ ಕೆಟ್ಟದ್ದೂ ಇರುತ್ತೆ ಅದರಲ್ಲಿ ಆದಷ್ಟು ಎಲ್ಲ ಸಮ ಪ್ರಮಾಣದಲ್ಲೇ ಇರುತ್ತೆ ಅಂತನೇ ಹೇಳ್ಬೋದು ಅದರಿಂದ ಒಳ್ಳೇದು ಆಗೋದು ಈಗ ಆನ್ಲೈನ್ ಕ್ಲಾಸ್ ಅಂತ ಬಂದಾಗ ಮಕ್ಕಳಿಗೆ ತುಂಬ ಇದಾಯಿತು ಸ್ವಲ್ಪ ಯೆ ಯಾವಾಗಲೂ ಮೊಬೇಲು ಇಂದ ಇಟ್ಕೊಂಡು ಕುತ್ಕೊಳದು ಅದೇ ಎಲ್ಲ ಎಲ್ಲ ತುಂಬ ಸ್ವಲ್ಪ ಸಮಸ್ಯೆ ಆಯಿತು ಅಂತನೇ ಹೇಳ್ಬೋದು ಮಕ್ಕಳಿಂದ ಅದು ಕಣ್ಣಿಗೆ ಅದು ಅದರಿಂದ ಪರಿಣಾಮ ಬೀಯೆ ಕೆಟ್ಟ ಪರಿಣಾಮ ಬೀರದ್ರಿಂದ ಆಗಿರ್ಬೋದು ಸೊ ಆ ಥರನೂ ಈ ಆ ಥರನೂ ಇರುತ್ತೆ ಹಾಗೇ ಬೇಡಿಕೆಗಳು ಅಂದಾಗ ಚೇ ನಾವು ಬದಲಾವಣೆಗಳೆಲ್ಲ ಕಾ ಮಾಡ್ಕೋಬೇಕು ಮಾಡ್ಕಬೇಕಾಗುತ್ತೆ ಹಾಗಾಗಿ ಅದರಲ್ಲಿ ಒಳ್ಳೆಯದು ಒಂದು ಸಾರಿ ಆಯಿತು ಒಳ್ಳೆಯದು ಆಗಿದೆ ಇದರಿಂದ ಅಂತ ಖುಷಿಪಡೋ ಅಷ್ಟರಲ್ಲಿ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅದರಿಂದ ಅಡ್ಡ ಪರಿಣಾಮಗಳು ಇನ್ನೇನೋ ಬೇರೆಯದು ಮಕ್ಕಳಿಗೆ ಇನ್ನೇನೋ ಆಗೋದು ಆ ಥರ ಎಲ್ಲ ಆಗಿರುತ್ತೆ ಆದಷ್ಟು ನಾವು ಬದಲಾವಣೆಗಳು ಸಮಾಜದಲ್ಲಿ ಬದಲಾವಣೆಗಳು ಆಗ್ತಾ ಇರಬೇಕಾದ್ರೆ ಅದರಿಂದ ಒಳ್ಳೆಯದನ್ನೇ ನಾವು ಅಳವಳ್ವಡ್ಸ್ಕಬೇಕು ಕೆಟ್ಟದ್ದನ್ನು ಕೆಟ್ಟದ್ದು ಆಗದು ಆದಷ್ಟು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬೇಕು ಈಗ ಶಿಕ್ಷಣ ಅನ್ನೋದು ತುಂಬ ಮುಖ್ಯ ಈಗ ಹೆಣ್ಣು ಗಂಡು ಮುಂಚಿತ ಮುಂದಿನ ಹಿಂದಿನ ಕಾಲದಲ್ಲಿ ಹೇಳೋದಾದ್ರೆ ಹೆಣ್ಣುಮಕ್ಳು ಒಂದು ಶಾಲೆಗೆ ಶಿಕ್ಷಣ ಕಲೀಬಾರ್ದು ಅಂತ ಇತ್ತು ಅವರು ಮನೆಗಷ್ಟೇ ಸೀಮಿತ ಒಂದು ಏಜ್ ಅಂತ ಒಂದು ವಯಸ್ಸು ಅವರಿಗೆ ಬಂದಾಗ ಅವರಿಗೆ ಬೇಗ ಮದುವೆ ಮಾಡಿಕಳ್ಸ್ಬಿಟ್ತಿದ್ರು ಈಗ ಆ ಥರ ಏನೂ ಇಲ್ಲ ಹೆಣ್ಮಕ್ಳು ಅವರು ಕ ಕಡ್ಡಾಯವಾಗಿ ಶಿಕ್ಷಣ ಕಲೀಬೇಕು ಇಷ್ಟು ವರ್ಷದ ತನಕ ಮಕ್ಕಳಿಗೆ ಇದು ಉತ್ತೀರ್ಣ ಅನುತ್ತೀ ಅನುತ್ತೀರ್ಣ ಅನ್ನು ಮಾಡಬಾರ್ದು ಅಂತ ಗೌರ್ಮೆಂಟಿಂದ ಕೆಲ್ವೊಂದು ಬದಲಾವಣೆಗಳು ಬಂದಿರೋದರಿಂದ ಎಲ್ಲ ಹೆಣ್ಮಕ್ಳು ಎಲ್ಲ ಅವ್ರ ತಂದೆ ತಾಯಿಗಳು ಒಂದು ಶಿಕ್ಷಣ ನಮ್ಮ ಹೆಣ್ಣ್ ಮಕ್ಕಳಿಗೂ ಕೊಡಿಸ್ಬೇಕು ಅವರು ಕ ಕಲೀಲೇಬೇಕು ಶಿಕ್ಷಣವನ್ನು ಕಡ್ಡಾಯವಾಗಿ ಕಲೀಲೇಬೇಕು ಅನ್ನೋದು ಅವರು ತುಂಬ ಆಸಕ್ತಿ ತೋರಿಸ್ತಾರೆ ಮಕ್ಕಳು ಮಕ್ಕಳು ಕಡೆಗೆ ಅವ್ರ ತಂದೆ ತಾಯಿಗಳು ಮಕ್ಕಳೂ ಕೂಡ ಅಷ್ಟೇ ನಾವು ಹೆಣ್ಮಕ್ಳು ನಾನು ನಮ್ಮ ತಂದೆ ತಾಯಿ ಹೆಂಗೆ ಹೇಳ್ತಾರ್ ಹಂಗ್ ಕೇಳ್ಬೇಕ್ ಅಂತ ಅವರೂ ಯೋಚನೆ ಮಾಡೋಲ್ಲ ನಾನೂ ಕಾಲ ಮೇಲೆ ನಿಂತ್ಕೋಬೇಕು ಸ್ವಂತ ನನ್ನ ಕೈಲಿ ಏನಾಗುತ್ತೋ ಅದನ್ನ ಸಾಧನೆ ಮಾಡ್ಬೇಕು ಅನ್ನೋ ಎಲ್ಲ ಹೆಣ್ಮಕ್ಳು ಈ ಥರ ಗುರಿ ಇರೋದರಿಂದ ಈಗ ಶಿಕ್ಷಣ ಅನ್ನೋದು ತುಂಬ ತುಂಬ ಅವಶ್ಯಕತೆ ಇದೆ ಇವಾಗಿನ ಕಾಲಕ್ಕೆ ಅದು ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಅದರಿಂದ ಅರಿವಾಗಿದೆ ಅರಿವಿದೆ ಕೂಡ ಶಿಕ್ಷಣ ಅನ್ನದು ತುಂಬ ಮುಖ್ಯ ಈಗಿನ ಕಾಲದಲ್ಲಿ ಕಾಲಕ್ಕೆ ಅಂತೇಳಿ ಹೆಣ್ಮಕ್ಳ್ ಅನ್ನದೇ ಗಂಡ್ಮಕ್ಳು ಅನ್ನದೇ ಎಲ್ಲ ಸರಿ ಸಮವಾಗಿ ಶಿಕ್ಷಣವನ್ನು ಕಲಿಯ ಒಂದು ಆಸಕ್ತಿ ತೋರುಸ್ತಾರೆ ಅಂತನೇ ಹೇಳ್ಬೋದು ಕ ಕರ್ನಾಟಕದಲ್ಲಿ ಆಗಿರ್ಬೋದು ಬೇರೆ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಶಿಕ್ಷಣ ಅನ್ನೋದು ಅತಿ ಮುಖ್ಯ ಅನ್ನೋದು ಅದು ತುಂಬ ಮುಖ್ಯ ಅಂತ ಗೊತ್ತಾಗಿ ಗೊತ್ತಾಗಿದೆ ಈಗ ತಿಳ್ಕಳಷ್ಟು ಪ್ರಬುದ್ಧತೆ ಬಂದಿದೆ ಅಂತನೇ ಹೇಳ್ಬೋದು ಎಲ್ಲ ಸಮಾಜದಲ್ಲಿ ಅದರಲ್ಲೂ ಈಗಿನ ಕಾಲದಾಗೆ ಇದು ಒಂದು ಸ್ಕೂಲಲ್ಲಿ ನೋಡಿದಾಗ ಈ ಒಂದು ಹೆಣ್ಮಕ್ಳೆ ಮುಂದೆ ಇರ್ತಾರೆ ಶಿಕ್ಷಣದಲ್ಲಿ ಗ್ ಗಂಡ್ಮಕ್ಳು ಅಷ್ಟು ಅವರಿಗೆ ಸ್ವಲ್ಪ ಉದಾಸೀನತೆ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗ್ ಹೋಲ್ಸ್ಕೊಂಡ್ರೆ ಹೆಣ್ಮಕ್ಳು ತುಂಬ ಅದರಲ್ಲಿ ಆಸಕ್ತಿ ತೋರುಸ್ತಾರೆ ಅಂತನೇ ಹೇಳ್ಬೋದು ಓದೋದರಲ್ಲಿ ಒಂದು ಮನೆ ಪಾಠ ಬರ್ಕಂಡು ಬರೋದಾಗಿರ್ಬೋದು ಪ್ರತಿ ಒಂದು ಎಲ್ಲದರಲ್ಲೂ ಅವರು ಮುಂದೆ ಇರೋಕ್ಕೆ ಇಷ್ಟಪಡ್ತಾರೆ ಅಂತನೇ ನೋಡ್ತಾ ಇರ್ತೀವಿ ನಮ್ಮ ಮಕ್ಕಳು ಬೇರೆ ಮ ಅಕ್ಕಪಕ್ಕದ ಮಕ್ಕಳು ಎಲ್ಲ ಅವರು ಹೆಣ್ಮಕ್ಳು ಆಸಕ್ತಿ ತೋರ್ಸದು ನೋಡಿದರೆ ಖುಷಿ ಆಗುತ್ತೆ ನಮಗೆಲ್ಲ ಸ್ವಲ್ಪ ಒಂದು ಇಪ್ಪತ್ತು ವರ್ಷ ಒಂದು ಆ ಥರ ಇಪ್ಪತ್ತು ಇಪ್ಪತೈದು ವರ್ಷದ ಹಿಂದೆ ಹೋಗಿಬಿಟ್ರೆ ಹೋಗ್ ನೋಡಿದರೆ ನಮ್ಗೆ ಏನು ಅಷ್ಟೊಂದು ಆಸಕ್ತಿ ತೋರಿಸ್ತಿಲ್ಲ ತಂದೆ ತಾಯಿಗಳು ಏಯ್ ಹೆಣ್ಮಕ್ಳ್ ಅಲ್ವ ಬಿಡು ಮದುವೆ ಮಾಡಿ ಕೊಟ್ಟುಬಿಟ್ರೆ ಸಾಕು ಗಂಡನ ಒಳ್ಳೆಯ ಗಂಡನ್ನ ನೋಡಿ ಒಳ್ಳೆಯ ಮನೆತನ ನೋಡಿ ಬಿಟ್ಟರೆ ಸಾಕು ಅವ್ರ್ಗೆ ಏನು ಶಿಕ್ಷಣ ಅಂಥ ಅವಶ್ಯಕತೆ ಇರೋಲ್ಲ ಏನೋ ಎರಡಕ್ಷರ ಓದೋಕ್ಕೆ ಬರೆಯಕ್ಕೆ ಬಂದರೆ ಸಾಕು ಅಷ್ಟು ಬಂದರೆ ಸಾಕು ಅವ್ರನ್ನ ಮದುವೆ ಮಾಡಿ ಕಳಿಸಿಬಿಡೋಣ ಅಂತ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದರು ಅವಾಗಿನ ನೋಡಿಕೊಂಡ್ರೆ ಜನ್ಗಳ್ನ ತಂದೆ ತಾಯಿಗಳು ಅಕ್ಕಪಕ್ಕದವ್ರೆಲ್ಲ ಹಳ್ಳಿಗಳಲ್ಲಿ ಅಂತೂ ಇದು ಜಾಸ್ತಿನೇ ಇತ್ತು ಅಂತನೇ ಹೇಳ್ಬೋದು ಹಳ್ಳಿಯಲ್ಲಿ ಅಕ್ಕಪಕ್ಕದವ್ರೆಲ್ಲ ಮನೆಗೆ ನೋಡಿಕೊಂಡು ಸೇರಿಕೊಂಡು ಅವರು ಯ ಏನಾದ್ರೂ ಒಂದು ಕೆಲಸದಲ್ಲಿ ತೊಡ್ಗಿರ್ಬೇಕಾದ್ರೆ ಕೆಲವೊಂದು ಒಬ್ಬರಿಗೊಬ್ರು ಮಾತುಗಳು ಆಡ್ತಾ ಇರ್ಬೇಕಾದ್ರೆ ಅವಾಗ ಏಯ್ ನಮ್ಮ ಮಗ್ಳನ್ನ ನಾವು ಅಷ್ಟೊಂದೆಲ್ಲ ಓದ್ಸೋಲ್ಲಪ್ಪ ಸಾಕು ಒಂದು ಒಂದು ಹತ್ತನೇ ತರಗತಿ ಓದಿಸಿ ಬಿಟ್ಟರೆ ಸಾಕು ಅವ್ರ ಗಂಡನ ಮನೆಗೆ ಮದುವೆ ಮಾಡಿ ಕಳ್ಸಿಬಿಟ್ವಿ ಅಲ್ಲಿ ಒಳ್ಳೆಯ ಗಂಡ ಸಿಕ್ಕಿ ಬಿಟ್ಟರೆ ಸಾಕು ಅನ್ನೋ ಅಂಥ ಯೋಚನೆ ಮಾಡೋ ಅಂಥ ಸ್ಥಿತಿ ಅವಾಗ ಇತ್ತು ಅಂತನೇ ಹೇಳ್ಬೋದು